ನಾನು ಬೆಂಗಳೂರಿಂದ ತುಮಕೂರಿಗೆ ಬಂದಿದ್ದೆ ಸುಮ್ಮನೆ ಜಾಗಗಳು ಅಂದರೆ ಸಿದ್ಧಗಂಗಾ ಮಠ ಡಿ ಡಿ ಇಲ್ಸು ಇಂಥವ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಆದ್ದರಿಂದ ನಾನು ಕ್ಯಾಬ್ ಬುಕ್ ಮಾಡಿದ್ದೆ ಕ್ಯಾಬ್ ಚಾಲಕರು ತುಂಬ ಚೆನ್ನಾಗಿ ನೆಡಕೊಂಡ್ರು ಮತ್ತೆ ನಮಗೆ ಹೇಳಿದ್ ಜಾಗನೆಲ್ಲ ತೋರ್ಸಿದ್ರು ನಾನು ಬಂದು ತುಮ್ಕೂರಿಗೆ ಬಂದು ತಲ್ಪಿದ ತಕ್ಷಣ ಕರೆಕ್ಟಾಗಿ ಬಸ್ ಸ್ಟಾಂಡ್ಗೆ ಬಂದು ಕಾ ಕ್ಯಾಬ್ ಸಮೇತ ಬಂದಿದ್ದರು ಅಲ್ಲಿಂದ ನಮಗೆ ಫಸ್ಟು ಸಿದ್ಧಗಂಗಾ ಮಠಕ್ಕೆ ಕರ್ಕೊಂಡು ಹೋದ್ರು ಅಲ್ಲೆಲ್ಲ ಸಿದ್ಧಗಂಗಾ ಮಠಕ್ಕೆ ಕರ್ಕೊಂಡು ಹೋಗಿ ದೇವಸ್ಥಾನ ಎಲ್ಲ ದರ್ಶನ ಮಾಡ್ಸ್ಕೊಂಡು ಅಲ್ಲಿಂದ ಕರ್ಕೋ ಓಟ್ಲಗೆ ಕರ್ಕೊಂಡು ಹೋಗಿ ತಿಂಡಿ ತಿನ್ಸಿದ್ರು ತಿಂಡಿ ತಿಂದಾದ ಮೇಲೆ ಅವರು ತಿಂದರು ತಿಂಡಿ ತಿಂದರು ಅಲ್ಲಿಂದ ನಾವು ಡಿ ಡಿ ಇಲ್ಸಿಗೆ ಹೋದ್ವಿ ಡಿ ಡಿ ಇಲ್ಸ್ ಎಲ್ಲ ನೋಡ್ಕೊಂಬಂದಮೇಲೆ ನಾವು ಸಿದ್ಧಲಿಂಗೇಶ್ವರಕ್ಕೆ ಹೋದ್ವಿ ಯಡಿಯೂರಿಗೆ ಯಡಿಯೂರಲ್ಲಿ ಅಲ್ಲಿ ಡ್ಯಾಮು ಎಲ್ಲ ಕಡೆ ಹೋದ್ವಿ ಅವ್ರು ಒಂದು ಚೂರು ಸಮಯ ವ್ಯರ್ಥ ಮಾಡಸ್ದೇ ಚೆನ್ನಾಗಿ ನಡ್ಕೊಂಡರು ಅವರು ಕೂಡ ಚೆನ್ನಾಗಿ ಎಲ್ಲ ತಿಳಿದಿದ್ದಾರೆ ಅನಿಸ್ತು ನನಗೆ ಮತ್ತೆ ಅಲ್ಲಿಂದ ಗುಬ್ಬಿಗೆ ಬಂದ್ವಿ ಗುಬ್ಬಿಲಿ ಚೆನ್ನಬಸ್ವೇಶ್ವರ ದೇವಸ್ಥಾನ ಎಲ್ಲ ಮಾಡಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ತಿರಗಾ ತುಮಕೂರು ಹತ್ರ ಒಂದು ರೆಸಾರ್ಟಿಗೆ ಹೋದ್ವಿ ನಮಗೆಲ್ಲ ಚೆನ್ನಾಗಿ ಅವರೆಲ್ಲ ಟ್ರಿಪ್ ಹೆಂಗ್ ಮಾಡ್ಸೋದು ಅನ್ನೋದೆಲ್ಲ ತಿಳ್ಕೊಂಡಿದ್ದಾರೆ ತುಮಕೂರು ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಮತ್ತು ನನ್ನ ಜೊತೆ ಎ ನಮ್ಮ ಜೊತೆ ಸ್ವಲ್ಪ ದುರಹಂಕಾರದಿಂದ ಯಾವುದೇ ರೀತಿ ಅವರು ವರ್ತನೆ ಮಾಡಲಿಲ್ಲ ಮತ್ತೆ ತುಂಬ ತಾಳ್ಮೆಯಿಂದ ಇದ್ದರು ಅವ್ರ ಕೆಲಸ ಅವರು ನಿಟ್ಟಾಗಿ ಮಾಡುತ್ತಿದ್ದರು ಯಾವುದೇ ರೀತಿ ತೊಂದರೆ ಕೊಡಲಿಲ್ಲ ಸ್ವಲ್ಪ ಜನಗಳು ಹಂಗಲ್ಲ ಸಿಟ್ಟು ಮಾಡ್ಕೋತಾರೆ ಇವಾಗ ನಾವು ಹೇಳಿದ್ ಜಾಗಗಳಿಗೆ ಸ್ವಲ್ಪ ಬೇರೆ ಥರ ಕೇಳಿದ್ರೂ ಜಾಗಗಳನ್ನ ಇಲ್ಲ ನಾವು ಹಂಗೆ ಹಿಂಗೆ ಅಂತಾರೆ ಇವ್ರು ಏನು ಆ ಥರ ನನ್ನತ್ತಿರ ವರ್ತನೆ ಮಾಡಲಿಲ್ಲ ಚೆನ್ನಾಗಿ ಇದು ಮಾಡ್ಕೊಂಡರು ಅದಕ್ಕೋಸ್ಕರ ಧನ್ಯವಾದ ಕೂಡ ಅವ್ರಿಗೆ ಹೇಳ್ತೇನೆ